ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಒಂದು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಐದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಎಂಟು ಇಪ್ಪತ್ಮೂರು ಐದು ಎರಡು ಸಾವಿರದ ಹದಿಮೂರು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತು ಆಯ್ತು ಆಯ್